ನನಗೆ ತುಂಬ ಹಸುಗಳ ಹಸುಗಳು ಎಮ್ಮೆಗಳು ಮತ್ತು ಕೋಣ ಹೋರಿ ಆ ಥರ ಇಷ್ಟ ಇಷ್ಟ ಆಗುತ್ತೆ ಅವು ನಮ್ಮ ಮನೇಲ್ಲಿ ಕೂಡ ಇದ್ದಾವೆ ಮತ್ತು ಮನೆ ಒಳಗಡೆ ಸಾಕುವ ಅಂದರೆ ಎಮ್ಮೆ ಬೆಕ್ಕು ಅವೆರಡು ನಮ್ಮ ಮನೇಲಿದ್ದಾವೆ ಹಾಗೇ ಹಸು ಆಕಳುಗಳು ಯಾಕೆ ಸಾಕ್ತೇನೆ ಅಂದರೆ ಅವು ನನಗೆ ತುಂಬ ಇಷ್ಟ ಹಾಗೇ ಅವುಗಳನ್ನ ನೋಡ್ಕೊಳೋದಕ್ಕೆ ತುಂಬ ಇಷ್ಟ ಆಗುತ್ತೆ ಮತ್ತು ಅವುಗಳಿಂದ ನಮಗೆ ತುಂಬಾ ಒಂದು ಲಾಭವಿರುತ್ತೆ ಹಾಗೇ ನಮಗೆ ದೇಹಕ್ಕೆ ಒಳ್ಳೆಯನ್ನದನ್ನು ಕೊಡೋದು ಅದರಿಂದ ಹೇಗೆ ಅಂದರೆ ಈಗ ಹಸು ಮತ್ತು ಎಮ್ಮೆಗಳಿಂದ ಹಾಲನ್ನು ಕರೀತೇವೆ ದಿನಕ್ಕೆ ಎರಡು ಬಾರಿ ಕರೀತೇವೆ ಆ ಎರಡೂ ಬಾರಿ ಕರೆಯೋದರಿಂದ ಆ ಹಾಲು ಹೆಚ್ಚಳ ಆಗುತ್ತೆ ಮತ್ತು ಅದರ ಬೆಲೆ ಕೂಡ ಜಾಸ್ತಿಯಿದೆ ಅದರಿಂದ ನಮಗೆ ದುಡ್ಡು ಬರುತ್ತೆ ಅದು ಅದ್ರ ಅದಕ್ಕೋಸ್ಕರ ಒಂದು ಆ ಎಮ್ಮೆ ಆಕಳು ಉಪಯೋಗ ಆಗುತ್ತೆ ಹಾಗೇ ಇನ್ನೊಂದು ಅಂದರೆ ಆ ಗೋಮೂತ್ರ ಒಂದು ಇರುತ್ತೆ ಆ ಗೋಮೂತ್ರವನ್ನು ಸೇವಿಸಿದರೆ ಎಲ್ಲ ರೋಗ ರುಜಿನಗಳು ಎಲ್ಲ ಮಾಯ ಆಗುತ್ತೆ ಮತ್ತು ಅದನ್ನು ಸೇವಿಸೋದ್ರಿಂದ ಹೊಟ್ಟೆಯೆಲ್ಲ ಕ್ಲೀನ್ ಆಗುತ್ತೆ ಯಾವುದೇ ರೋಗ ಬರೋದಿಲ್ಲ ಅದು ಮೂಢನಂಬಿಕೆ ಅಲ್ಲ ಎಲ್ಲ ರೀತಿಯಿಂದ ನಿಜವಾಗಿದೆ ಆ ಒಂದು ಗೋಮೂತ್ರವನ್ನು ಸೇವಿಸೋದರಿಂದ ಎಲ್ಲ ಜನರು ಆರೋಗ್ಯವಿರ್ತಾರೆ ಹಾಗೇ ಆ ಗೋಮೂತ್ರ ಮತ್ತು ಆ ಗೋವಿನಿಂದ ಬರುವ ಸಗಣಿ ಮತ್ತು ಎಮ್ಮೆಯಿಂದ ಬರುವ ಸಗಣಿ ಎಲ್ಲವೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ ಹಾಗೇ ಸಗಣಿಯನ್ನು ಸೇವಿಸೋದಲ್ಲ ಆ ವಾಸನೆ ಇರುತ್ತಲ್ಲ ಆ ವಾಸನೆಯನ್ನು ಕುಡಿದ್ರೆ ಎಲ್ಲರ ಎಲ್ಲ ದೇಹಕ್ಕೂ ಒಂದು ಉತ್ತ್ ಉಚ್ಚಳವಾದ ಒಂದು ದೇಹ ಇರುತ್ತೆ ಮತ್ತು ಯಾವುದೇ ರೋಗ ಬರೋದಿಲ್ಲ ಮತ್ತು ಆ ಸಗಣಿಯಿಂದ ನಾವು ಗೊಬ್ಬರವನ್ನು ಮಾಡ್ಬೋದು ಆ ಗೊಬ್ಬರವನ್ನು ತೋಟಕ್ಕೆ ತೊಗೊಂಡೋಗಿ ಗಿಡಗಳಿಗೆ ಹಾಕಿದರೆ ಗಿಡಗಳು ತುಂಬಾ ಬೆಳೀತಾವೆ ತುಂಬಾ ಚೆನ್ನಾಗೇ ಬೆಳೀತಾವೆ ಅದಕ್ಕೋಸ್ಕರ ಗೋವು ಮತ್ತು ಎಮ್ಮೆ ಆ ಥರ ಪ್ರಾಣಿಗಳನ್ನು ನಾವು ತುಂಬ ಇಷ್ಟಪಡ್ತೇನೆ ಆ ಎರಡೂ ಪ್ರಾಣಿಗಳಿಂದ ನಮಗೆ ತುಂಬ ಉಪಯೋಗ ಇದೆ ಆ ಎರಡೂ ಪ್ರಾಣಿಗಳಿಗೆ ಸುಮ್ಮನೆ ಹುಲ್ಲು ಹಾಕಿದರೆ ಸಾಕು ಮತ್ತು ನೀರು ಕುಡ್ಸಿದ್ರೆ ಸಾಕು ನಮಗೆ ಇಷ್ಟೆಲ್ಲ ಒಂದು ಉಪಯೋಗವನ್ನು ಮಾಡಿಕೊಡುತ್ತೆ ಆವೆರಡೂ ಅವೆರಡನ್ನು ಸಾಕೋದರಿಂದ ನನಗೆ ತುಂಬಾ ಇಷ್ಟ ಇರುತ್ತೆ ಮತ್ತು ನಮ್ಮ ಹಳ್ಳಿ ಕಡೆ ಎಲ್ಲ ಈ ಎರಡು ಈ ಎರಡು ಹಸು ಹಸುಗಳು ಮತ್ತು ಎಮ್ಮೆಗಳು ಹೋರಿಗಳು ಸಾಕೋದನ್ನು ಜಾಸ್ತಿ ಮಾಡಿಕೊಳ್ತಾರೆ ಯಾಕೆ ಅಂದರೆ ಅವರು ತುಂಬ ಆರೋಗ್ಯವಾಗಿರ್ತಾರೆ ಮತ್ತು ತುಂಬ ಶಕ್ತಿವಂತರಾಗಿರ್ತಾರೆ ಈ ಎರಡನ್ನು ಸಾಕೋದರಿಂದ ಅವರಿಗೆ ತುಂಬಾ ಒಳ್ಳೆಯದಾಗಿರುತ್ತೆ ಏಕೇ ಏಕೆ ನೋಡಿ ಹಳ್ಳಿಗಳಲ್ಲೆಲ್ಲ ಜಾಸ್ತಿ ಜನ ಅರುವತ್ತು ಎಪ್ಪತ್ತು ಇಲ್ಲ ಎಂಬತ್ತು ವರ್ಷಕ್ಕಿಂತ ಜಾಸ್ತಿ ಬೆಳ್ಕೊಳ್ತಾರೆ ಅಂದರೆ ಎಂಬತ್ತು ವರ್ಷ ಆಗೋ ಮುಂಚೆ ಯಾರೂ ಸಾಯೋದಿಲ್ಲ ಅಷ್ಟೊಂದು ಈಗೀಗ ಸಾಯ್ತಿರ್ಬೋದು ಆದರೆ ಅವಾಗೆಲ್ಲ ಸಾಯ್ತಿರಲಿಲ್ಲ ಅವಾಗೆಲ್ಲ ತುಂಬ ಹಸುಗಳು ಎಮ್ಮೆಗಳನ್ನು ಸಾಕ್ತಿದ್ದರು ಅದರಿಂದ ತುಂಬ ಉಪಯೋಗ ಇರೋದು ಅದಕ್ಕೋಸ್ಕರ ಆ ಉಪಯೋಗವನ್ನು ಅವರು ಅಳವಡಿಸಿಕೊಂಡು ಅವ್ರು ಆರೋಗ್ಯವಾಗಿರ್ತಿದ್ದರು ಒಂದು ರೋಗಗಳ ಒಂದು ಸೂಚನೆ ಕೂಡ ಅವ್ರಿಗೆ ಬರ್ತಾ ಇರಲಿಲ್ಲ ಆ ಎಮ್ಮೆಗಳ ಜೊತೆಗೆ ಆಟ ಆಡೋದು ಮತ್ತು ಕರುಗಳ ಜೊತೆಗೆ ಆಟ ಆಡೋದು ಆ ಒಂದು ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ ರೈತರು ಮತ್ತು ಆಕಳುಗಳಿಗೆ ಯಾವುದೇ ಒಂದು ಭೇದ ಭಾವ ಇರೋದಿಲ್ಲ ಅವು ಕೆಲಸವಾದ ಅವೂ ಕೂಡ ಹೊಲ್ದಲ್ಲಿ ಸಹ ಕೆಲಸ ಮಾಡ್ತವೆ ಮತ್ತು ಅವುಗಳಲ್ಲಿ ಕೂಡ ಒಂದು ದುಡ್ಡನ್ನು ಒಂದು ತಂದುಕೊಡೋ ಜೀವಿಗಳಾಗಿರ್ತವೆ ಅವುಗಳನ್ನು ತೊರೆಯೋದು ನಮಗೆ ಸಾಧ್ಯವಾಗುವುದಿಲ್ಲ ಹಾಗೆಯೇ ಈ ಮನೆ ಒಳಗೆ ಸಾಕುವಂಥ ಪ್ರಾಣಿಗಳು ಬಂದರೆ ನಾಯಿ ಮತ್ತು ಬೆಕ್ಕು ಈ ನಾಯಿ ಮತ್ತು ಬೆಕ್ಕುಗಳನ್ನು ನಾವು ಸಾಕಿದ್ದೇವೆ ಹಾಗೇ ನಾಯಿ ಸಾಕೋದರಿಂದ ನಮ್ಮ ಮನೆಗೆ ಯಾರೇ ಕಳ್ಳರು ಬರೋದಿಲ್ಲ ಮತ್ತು ಯಾವುದೇ ಕಳ್ಳತನ ಆಗೋದಿಲ್ಲ ಈ ಕಾರಣಕ್ಕೋಸ್ಕರ ನಾಯಿಗಳನ್ನು ಸಾಕ್ತಾರೆ ಮತ್ತು ಯಾವುದೇ ಒಂದು ಎಚ್ಚರಿಕೆ ಇರಲಿ ಅಂತ ನಾಯಿಗಳನ್ನು ಸಾಕ್ತಾರೆ ಹಾಗೇ ಬೆಕ್ಕುಗಳನ್ನು ಸಾಕುವುದು ಏಕೆ ಅಂದರೆ ಅವು ನೋಡೋದಕ್ಕೆ ತುಂಬ ಚೆನ್ನಾಗಿರ್ತವೆ ಆಟಾಡ್ತಾವೆ ಹಾಗೇ ಇಲಿಗಳು ಅಂತ ಏನಾದರೂ ಮನೆಗಳಲ್ಲಿ ಇದ್ದರೆ ಅವುಗಳನ್ನ ತಿಂದಾಕ್ತವೆ ಅವುಗಳನ್ನು ಓಡಿಸ್ತವೆ ಅದಕ್ಕೋಸ್ಕರ ಬೆಕ್ಕು ನಾಯಿಗಳನ್ನು ಸಾಕೋದು ಆ ಬೆಕ್ಕು ನಾಯಿಗಳು ಆಡೋ ಒಂದು ಸಂತೋಷದ ಆಟಗಳನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಅವು ತುಂಟಾಟ ಆಡ್ತವೆ ಕುಣಿದಾಡ್ತವೆ ನಾವು ಹೇಗೆ ಆಟಾಡಿಸಿದ್ರು ಆಡ್ತವೆ ಅವಕ್ಕೆ ಭೇದ ಭಾವ ಅಂತ ಮಾಡೋದಿಲ್ಲ ಮನೆಯವರಿಗೆ ಹಾಗೇ ಯಾರಾದರೂ ಹೊರ್ಗಡೆಯಿಂದ ಗೂತ್ತಿಲ್ಲದೇ ಇರೋರು ಬಂದರೆ ನಾಯಿಗಳು ಕಂಡು ಹಿಡಿದು ಅವಕ್ಕೆ ಬೊಗಳ್ತವೆ ಹಾಗೇ ಅವುಗಳನ್ನ ಅವ್ರನ್ನ ಒಂದು ಹೆದರ್ಸ್ತವೆ ಯಾಕೆ ಅಂದರೆ ಬೇರೆ ಯಾರಾದರೂ ಆಗಿದ್ದರೆ ಅವ್ರು ಹೆದ್ರಿಕೊಂಡು ಅಲ್ಲೇ ಹೋಗ್ಲಿ ಅಂತ ಬೆಕ್ಕುಗಳು ನಮ್ಮ ಜೊತೆಗೆ ಸಣ್ಣ ಆಗಿರೋದ್ರಿಂದ ನಮ್ಮ ಜೊತೆಗೆ ಇರ್ತವೆ ಮತ್ತು ಮನೆ ತುಂಬ ಆಟಾಡ್ತವೆ ಹಾಗೇ ಅವೆರಡಕ್ಕೂ ಒಂದು ಸಣ್ಣ ಮನೆಯನ್ನು ಕಟ್ಟಿಕೊಟ್ರೆ ಅವು ಅಲ್ಲೇ ಇರ್ತವೆ ಹಾಗೇ ಇವೆರಡರಲ್ಲಿ ನಮಗೆ ಗೋವು ಮತ್ತು ಎಮ್ಮೆಗಳನ್ನು ಸಾಕೋದರಲ್ಲಿ ತುಂಬ ಇಷ್ಟ ಆಗಿದ್ದು ಅವೆರಡನ್ನೂ ನಾವು ತುಂಬಾ ನೋಡಿಕೊಳ್ತೇವೆ ತುಂಬಾ ಸಾಕ್ತೇವೆ ತುಂನೇ ಚೆನ್ನಾಗಿ ನೋಡಿಕೊಳ್ತೇವೆ ಅವುಗಳಿಗೆ ಎಲ್ಲ ಥರದ ಒಂದು ಊಟಗಳನ್ನ ಮತ್ತು ತಿನ್ನು ತಿನ್ನೋದಕ್ಕೆ ಎಲ್ಲದಕ್ಕೂ ಹಾಕ್ತೇವೆ ನೀರು ದಿನಕ್ಕೆ ಮೂರು ಸರ್ತಿ ಕೊಡ್ತೇವೆ ಮತ್ತು ಅವು ನಮಗೆ ತುಂಬಾ ಒಂದು ಉಪಯೋಗವನ್ನ ಮಾಡಿಕೊಡ್ತವೆ